ಹಲೋ ನಮಸ್ತೇ ನಾನು ಅಡುಗೆ ಬಗ್ಗೆ ಮಾತಾಡ್ತಾಯಿದ್ದೀನಿ ನನ್ನ ಅಡುಗೆ ಚಿಕ್ಕ ವಯ್ಸಿಂದಲೇ ನಮ್ಮಪ್ಪ ಅಮ್ಮ ಅಲ್ಲಾ ಕ್ಯಾಂಟೀನ್ ಇಟ್ಟಿದ್ದರು ಚಿಕ್ಕ ವಯಸ್ಸಲ್ಲೇ ನನ್ನ ಅಡುಗೆನ ಕಲಿತದೆ ಈಗ ನನ್ನ ಮದುವೆ ಆದ ನಾನು ಯಾವ ಅಡುಗೆ ಮಾಡಬೇಕು ಅಂತಲೂ ಯೋಚನೆ ಮಾಡಲ್ಲ ಎಲ್ಲ ಥರ ಯಾವ ಥರ ಹೇಳೀದ್ರೂ ಅಡುಗೇನ ನಾನು ಮಾಡ್ತೀನಿ ಯಾವ ಥರ ಸ್ಪೆಷಲ್ಲಾಗಿ ಬೇಕಾದರೂ ಅಡುಗೆ ತಿಂಡಿಗಳನ್ನು ಮಾಡ್ತೀನಿ ನನ್ನ ಮಕ್ಕಳೇ ಯಾವಾಗಲೂ ಹೇಳ್ತಾಯಿರ್ತಾರೆ ಅಮ್ಮ ನೀನು ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀಯ ಅಡುಗೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀಯಲ್ಲಮ್ಮ ನೀನ್ಯಾಕೆ ಒಂದು ಕ್ಯಾಂಟೀನ್ ಇಟ್ಕೋಳಲ್ಲ ಕ್ಯಾಂಟೀನ್ ಇಟ್ಕೋ ಒಳ್ಳೆ ಬಿಸ್ನೆಸಾಗುತ್ತೆ ನಿನಗೆ ಅಂತೆಲ್ಲ ಹೇಳ್ತಾರೆ ಆದರೆ ನನಗೆ ಅದು ನಮ್ಮನೇಲಿ ನಮ್ಮನೆಯವರು ಬಾರಿ ಅಡುಗೆ ಗಿಡ್ಗೆ ಬೇರೆಯಾಗಲಿ ಮನೇಲಿ ಮಾಡೋದಲ್ಲದೆ ಹೊರಗಡೆ ಬೇರೆ ಹೋಗಿ ಮಾಡ್ಬೇಕ ನಿನಗೆ ಹಾಗೆ ಹೀಗೆ ಹೇಳ್ತಿ ಆದರೆ ಅಡುಗೆ ಮಾಡೋಕೆ ಅಡುಗೆ ಈ ಥರ ಬೇಕು ಅಡುಗೆ ಯಾವ ಥರ ಸ್ಪೆಷಲ್ ನಾವೆಲ್ಲ ಫುಲ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ನಾವೆಲ್ಲ ವೆಜಿಟೇರಿಯನ್ನು ಅನ್ನ ತರಕಾರಿ ಸೊಪ್ಪು ಒಂದೊಂದೆ ಇಟ್ಟಾದ್ರೂ ನಾವು ಅಡುಗೆ ಮಾಡ್ತಿ ಅಡುಗೆ ಮಾಡ್ತೀವಿ ಯಾವ ಥರ ಅಡುಗೆ ಬೇಕೆಂದ್ರೆ ಯಾವ ಥರ ತಿಂಡಿ ಬೇಕೆಂದ್ರೂ ಇಲ್ಲೇ ಯೂಟ್ಯೂಬ್ ನೋಡ್ಕೊಂಡು ಬೇಕಾದರೂ ಮಾಡ್ತೀನಿ ಇಲ್ಲ ನಮ್ಮ ಏನನ್ನಿಸುತ್ತೆ ಅನ್ನಿಸುತ್ತೆ ಅದನ್ನೆಲ್ಲ ಮಾಡ್ತೀವಿ ಮತ್ತೆ ಹೆಸ್ರು ಬೇಳೆ ದೋಸೆ ಕಡಲೆ ಬೇಳೆ ಹೆಸ್ರು ಬೇಳೆ ಎಲ್ಲ ಹಾಕಿ ನಾನು ಮಾಡಿ ಮತ್ತೆ ಬಿಸಿ ಬೇಳೆ ಬಾತು ರೈಸ್ ಬಾತು ಎಲ್ಲ ಪ್ರತಿ ಪ್ರತಿಯೊಂದು ಥರಾನು ನಾವು ಅಡ್ಗೆಗಳನ್ನ ಅಡ್ಗೆಗಳನ್ನ ಮಾಡ್ತೀನಿ ನಾನು ಯಾವ ಅಡುಗೆ ಇಂಥ ಅಡುಗೆ ಮಾಡಲ್ಲ ಅಂತ ಏನಿಲ್ಲ ಅದೆ ನಾವು ಚಿಕ್ಕ ವಯ್ಸಿಂದಲೂ ಅಡುಗೆ ಕಲಿತಿದ್ವಿ ನಮ್ಮಪ್ಪ ಅಮ್ಮ ಎಲ್ಲ ಹೋಟ್ಲ್ಗೆ ವ್ಯವಹಾರ ಮಾಡ್ತಿದ್ರು ಆಗ ಅವ್ರ ಜೊತೆಗೆ ಅಡುಗೆ ಮಾಡಿಕೊಂಡು ತಗೊಂಡೋಗಿ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಆವಾಗ ಎಲ್ಲರೂ ಖುಷಿ ಪಡ್ತಿದ್ರು ಅದಕ್ಕೆ ನಮ್ಮಪ್ಪ ಅಮ್ಮ ಹೋಟ್ಲುನು ಇಟ್ಟಿದ್ದರು ಅಲ್ಲೂ ಹೊಟ್ಲಲ್ಲೂ ಕೆಲಸ ಹೊಟ್ಲಲ್ಲು ಅಡ್ಗೆ ನೀರು ದೋಸೆ ಇದೆಲ್ಲ ಪ್ರತಿ ಒಂದೂ ಮಾಡಿ ಎಲ್ಲ ಎಷ್ಟೋ ಜನ ತುಂಬ ಚೆನ್ನಾಗಿದೆ ಅಂತ ಮತ್ತೆ ನಮ್ಮ ಊಟಕ್ಕೆ ಸ್ವತಃ ಅಲ್ಲೇ ಬರ್ತಿದ್ದರು ನಾವು ಅಲ್ಲೆ ಫ್ಯಾಕ್ಟ್ರಿ ಹತ್ರ ಹೋದಾಗ ಅಲ್ಲಿ ಬಸ್ಸಿನವರೆಲ್ಲ ನಮ್ಮ ಹತ್ರನೇ ಬಂದು ತಿಂಡಿ ಅಡುಗೆ ಎಲ್ಲ ಈಸ್ಕೊಂಡು ತಿಂದ್ಕೊಂಡು ಹೋಗ್ತಿದ್ದರು ತುಂಬ ಜನ ಎಲ್ಲ ನನಗೆ ಅಡುಗೆ ಬಗ್ಗೆ ಎಷ್ಟು ಹೇಳಿದ್ರೂನು ಸಾಲದು ಯಾವ ಥರ ಅಡುಗೆ ಏನು ಬೇಕು ಯಾವ ಥರ ಪದಾರ್ಥ ಬೇಕಾದರೂ ನಮ್ಮ ಯಜಮಾನ್ರು ತಂದ್ಕೊಡ್ತಿದ್ರು ಎಲ್ಲವೂ ಮಾಡು ಅಂತಿದ್ದರು ಎಲ್ಲ ಮಾಡ್ತಿದ್ವಿ ಅದರಿಂದ ನನಗೆ ಯಾವ್ಯಾವ ಇದೂ ಇಲ್ಲ ಅಡುಗೆ ತಿಂಡೀಲಿ ಏನು ಅಷ್ಟು ಏನು ಇದು ಮಾಡಲ್ಲ ಇದು ಮಾಡ್ತೀನಿ ಅಂತ ಏನಿಲ್ಲ ನನ್ನ ಮಕ್ಳಿಗೂ ಬಾರಿ ಇಷ್ಟ ಅವ್ರು ನನ್ನ ಅಡುಗೆಯಲ್ಲಿ ತಿಂಡಿ ಎಲ್ಲ ತುಂಬ ಇಷ್ಟ ಪಡ್ತಾರೆ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸು ಎಲ್ಲ ಪ್ರತಿಯೊಬ್ರೂ ಅಷ್ಟೆ ಅಡುಗೆ ಮೇಲೆ ನಾವೆಲ್ಲ ಸುಮಾರಿಲ್ಲ ಅಂದರು ಒಂದು ಮುನ್ನೂರು ನಾನೂರು ಜನಕ್ಕೆ ಅಡುಗೆ ಮಾಡೊ ಕ್ಯೆಪಾಸಿಟಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡೊ ಕ್ಯೆಪಾಸಿಟಿ ನಾವೆಲ್ಲ ಕ್ಯಾಟ್ರಿಂಗ್ ಇಟ್ಕೊಳ್ಬೇಕು ಅಂತ ಇದ್ವಿ ಅದು ಸಾಧ್ಯ ಆಗಲಿಲ್ಲ ಇವರಿಗೋಸ್ಕರ ಯಾರಾದರೂ ಇಲ್ಲದಾಗ ಅಡುಗೆ ಇಷ್ಟು ಜನಕ್ಕೆ ಮಾಡಿಕೊಡಿ ಅಂದಾಗ ನಾನು ಪ್ರಿಯ ಮಿತ್ರ ವಸಂತ ನಾವು ನಾಲ್ಕು ಜನರೂ ಸೇರಿಕೊಂಡು ಅಡುಗೆನ ಮಾಡ್ಕೊಟ್ಟಿರೋದು ಇದೆ ಎಷ್ಟು ಬೇಕು ಅಷ್ಟು ಅಡುಗೆನ ಮಾಡ್ಕೊಡ್ತೀವಿ ಮಾಡ್ತೀವಿ ಅವರು ಅಷ್ಟೆ ತುಂಬ ಚೆನ್ನಾಗಿ ಒಂದ್ಸಲ ಪಲಾವ್ ಕೇಳ್ತಾರೆ ಒಬ್ಬೊಬ್ಬರು ಮತ್ತೆ ರೈಸ್ ಆಂಡ್ ಸಾಂಬಾರು ಕೇಳ್ತಾರೆ ವಡೆ ಬಜ್ಜಿ ಬೋಂಡ ಎಲ್ಲ ಕೇಳ್ತಾರೆ ಎಲ್ಲನೂ ಮಾಡಿಕೊಟ್ಟು ಎಷ್ಟೋ ಕಡೆ ನಾವು ಇಲ್ಲಿ ಗ್ರಾಮ ಪಂಚಾಯತ್ ಅಡುಗೆ ಮಾಡಿಕೊಡು ಅಂದಾಗ ಮಾಡಿಕೊಟ್ಟಿದ್ದೀವಿ ಅವರು ನಮಗೆ ಅಡುಗೆ ಎಲ್ಲ ತುಂಬ ಖುಷಿ ಪಡಿ ಇನ್ನೊಂದ್ಸಲಿ ಬಂದಾಗಲೂ ನಮಗೆ ಹೇಳಿರ್ತಾರೆ ಅಡುಗೆ ಮಾಡಿಕೊಡಿ ಅಂತ ಅವಾಗ ನಾವು ಅಡುಗೆಯನ್ನು ಮಾಡಿಕೊಡ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಇಷ್ಟು ಮಾತಾಡುವುದಕ್ಕೆ ಕೊಟ್ಟಿದ್ದಕ್ಕೆ